ಹಾಂ ನಮಸ್ತೆ ಮೇಡಮ್ ನಾನು ನಂದೀಶ್ ಅಂತ ನಾನು ಇಲ್ಲೇ ನಗರ ತಾಲೂಕು ಉಗನೇದುಂಡಿ ವಿಲೇಜಿಂದ ಮಾಡ್ತಿರೋದು ಮೇಡಮ್ ಏನಂದರೆ ನಾವು ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಒಂದು ಟೆನ್ ಮೆಂಬರ್ಸ್ ಇದ್ವಿ ಮೈಸೂರ್ಗೆ ಹೋಗ್ಬೇಕಾಗಿತ್ತು ನಾವು ಮತ್ತು ಸರ್ ಅಲ್ಲಿ ಮೇಡಮ್ ಅಲ್ಲಿ ಮದುವೆಗೆ ಹೋಗಬೇಕಾಗಿತ್ತು ಫಂಕ್ಷನ್ಗೆ ಅಂದರೆ ನಮ್ಮ ಸಂಬಂಧಿಕ್ರದ್ದು ಒಬ್ಬರದು ಮದುವೆ ಇತ್ತು ಸೊ ನಾವು ಹೋಗಬೇಕಾಗಿತ್ತು ನೀವು ನಮಗೆ ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಗಾಡಿ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು ಮೇಡಮ್ ಇಲ್ಲ ಎಲ್ಲ ದೊಡ್ಡವರೇ ಮೇಡಮ್ ಎಲ್ಲ ಮೇಜರ್ ಆಗಿದ್ದಾರೆ ಯಾರೂ ಮೈನರ್ ಇಲ್ಲ ಎಲ್ಲ ಇಲ್ಲ ಮೇಡಮ್ ನಮಗೆ ಎ ಸಿ ಏನೂ ಇರಬೇಕು ಅಂತೇನಿಲ್ಲ ನಾನ್ ಎ ಸಿ ಹಾಂ ಓಕೆ ಮ್ಯಾಮ್ ಹಾಂ ಮೇಡಮ್ ಮೇಡಮ್ ನೆಕ್ಸ್ಟ್ ಮಂತ್ ನಾಲ್ಕನೇ ತಾರೀಕು ಬೇಕಾಗಿತ್ತು ಮೇಡಮ್ ಟಿ ಟಿ ಎಷ್ಟು ಜನ ಹಿಡಿಯುತ್ತೆ ಮೇಡಮ್ ಡ್ರೈವರ್ ಬಿಟ್ಟು ಟೆನ್ ಮೆಂಬರ್ಸ್ ಹಿಡಿಯುತ್ತಾ ಹಾಂ ಓಕೆ ಮೇಡಮ್ ಆಯಿತು ಮೇಡಮ್ ಅದು ಕಾಶ್ಟ್ ಏನು ಅಂತ ಹೇಳಲಿಲ್ಲ ನೀವು ಎಷ್ಟು ಏಯ್ಟ್ ತೌಸನ್ನಾ ಏಯ್ಟಿ ತೌಸಂಡ್ ಆಗುತ್ತಾ ಏಯ್ಟ್ ತೌಸನ್ ಆಗುತ್ತಾ ಓಕೆ ಮ್ಯಾಮ್

ಹಾಂ ಮೇಡಮ್ ಇರ್ಬೇಕು ಅಲ್ಲಿ ಹಾಂ ಓಕೆ ಮ್ಯಾಮ್

ಹಾಂ ಮೇಡಮ್ ಹಾಂ ಓಕೆ ಮೇಡಮ್ ನೀವು ಫೋಟೋಸನ್ನ ಕಳ್ಸೊಕ್ಕೆ ಆಗಲ್ಲವಾ ಟಿ ಟೀದು ಹಾಂ ಸರಿ ಮ್ಯಾಮ್ ನೀವು ಟಿ ಟಿ ಫೋಟೋಸನ್ನ ಕಳಿಸಿ ನಾನು ನಿಮಗೆ ಅಡ್ವಾನ್ಸ್ ಪೇ ಮಾಡ್ತೀನಿ ತದನಂತರ ನಿಮ್ಗೆ ಫೋನ್ ಮಾಡ್ತೀನಿ ಮೇಡಮ್

ಓಕೆ ಮ್ಯಾಮ್ ತ್ಯಾಂಕ್ಸ್